ಹಾಂ ಹಾಂ ಹೇಳಿ ಮೇಡಮ್ ಹೌದು ಹೌದು ಮೇಡಮ್ ಹೌದು ನಮಸ್ತೆ ಮೇಡಮ್ ಹಾಂ ಹೇಳಿ ಮೇಡಮ್ ಹಾಂ ಮೇಡಮ್ ಹೌದು ಮೇಡಮ್ ಹ್ಞೂ ಹಾಂ ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ಸರಿ ಮೇಡಮ್ ಓಕೆ ಮ್ಯಾಮ್

ಓಕೆ ಮೇಡಮ್

ಓಕೆ ಮೇಡಮ್ ಆಯಿತು ಮೇಡಮ್ ಓಕೆ ಮೇಡಮ್ ಹಾಂ ಅದು ನಮ್ಮ ತಮ್ಮನ ಮದುವೆ ಇತ್ತು ಮ್ಯಾಮ್ ಅದಕ್ಕೋಸ್ಕರ ರಜೆ ಹಾಕಿದ್ದೀವಿ ಒಂದು ವಾರ ರಜೆ ಹಾಕಿಸಿದ್ದೀವಿ ಮೇಡಮ್ ಅದಕ್ಕೆ ಟ್ಯೂಷನ್ ಹಾಕ್ತೀವಿ ಮೇಡಮ್ ಆಮೇಲೆ ಹೇಳ್ತೀವಿ ಮೇಡಮ್ ಹಾಂ ನಾನು ಸ್ವಲ್ಪ ಹೇಳಿ ಕೊಡ್ತೀನಿ ಮ್ಯಾಮ್ ಓಕೆ ಮೇಡಮ್ ಹಾಂ ಮೇಡಮ್ ಹಾಂ ಸರಿ ಸರಿ ಮೇಡಮ್ ಸರಿ ಸರಿ ಮೇಡ ಹಾಂ

ಓ ಆಯಿತು ಮೇಡಮ್ ಸರಿ ಸರಿ ಮೇಡಮ್ ಹಾಂ ಎಲ್ಲಿ ಟ್ಯೂಷನ್ಗೂ ಹಾಕ್ತೀನಿ ಅದನ್ನೇ ಮೆಸೇಜ್ ಕೊಡ್ತೀನಿ ಮೇಡಮ್ ಸ್ಕೂಲಿಗೂ ಬಂದು ಸ್ಕೂಲಿಗೂ ಬಂದು ವಿಚಾರ್ಸ್ಕೊಳ್ತೀವಿ ಮೇಡಮ್ ಹಾಂ ಹ್ಞೂ ಹಾಂ ಸರಿ ಮೇಡಮ್ ಆಯಿತು ಓಕೆ ಮೇಡಮ್ ವಿಚಾರಿಸ್ತೀನಿ ಮೇಡಮ್ ಹಾಂ ಓಕೆ ಮೇಡಮ್ ಓಕೆ ಮೇಡಮ್